ನಮಸ್ತೇ ಸರ್ ನೀವು ಹ್ಞೂ ಅಂತ ಹೂವು ಮಾರರೇನು ಸರ್ ಸರ್ ಯಾವ ಊರು ಸರ್ ನಿಮ್ದು ನಮಗೆ ಮದುವೆಗೇ ಹೂವ ಬೇಕು ಸರ್ ಮದುವೆಗೆ ಮತ್ತೆ ಮನೇಲಿ ಪೂಜೆ ಇದೆ ಸರ್ ಇವೇ ಬೇರೆ ಪೂಜೆ ಅದಕ್ಕೆ ಯಾವ ಯಾವ ಹೂ ಅದ ಸರ್ ನಿಮ್ಮ ಕಡೆ ಏ ಹೆಂಗ್ ಸರ್ ಮಲ್ಲಿಗೆ ಹೂವು ರೇಟ್ ಹೆಂಗ್ ಸರ್ ಸರ್ ಇದು ದುಂಡು ಮಲ್ಲಿಗೆ ಸರ್ ಅದೇ ಹೆಂಗ್ ಸರ್ ಒಂದು ಸರಕ್ಕೆ ಹೌದೇನು ಸರ್ ಸರ್ ಅದು ತಾಜಾ ಅದಾವೆ ಅಲ್ಲಿ ಸರ್ ನಿಮ್ಮ ಕಡೆ ಹೂವು ಏನು ಮತ್ತೆ ನಿನ್ನೇವು ಅದಾವೆ ರೀ ಅಷ್ಟು ಹೌದೇನು ರೀ ಮಾಲೆ ರೀ ಮತ್ತೇ ಜಾಸ್ತಿ ಹೂವಾ ಬೇಕು ರೀ ಮತ್ತೇ ಇವು ಬೇರೇ ಗುಲಾಬಿ ಹೂವು ಇಲ್ಲೇನು ರೀ ಮತ್ತೆ ಬರಿ ಮಲ್ಲಿಗೆ ಹೂವ್ದು ಬಿಡಿ ಹೂವ ಸಿಗ್ತದಾ ಸರ್ ಒಂದು ಹತ್ತು ರೂಪಾಯಿ ಏ ಒಂದು ಚಿ ಬಿಳಿ ಹೂವ ಸೇವಂತಿ ಹೂವು ಸೇವಂತಿ ಹೂವು ಅದಾವೆ ಏನು ರೀ ಸೇವಂತಿ ಹೂ ಇದ್ದರೆ ಅಮೇಗಾ ಇನ್ನೊಂದು ಹೂವ ಅಂತಾರೆ ಅಲ್ಲ ರೀ ಯಾವುದೂ ಹಾಂ ಸಂಪಿಗೆ ಹೂವು ರೀ ಬಿಡಿ ಹೂವು ಐತೇನು ಸರ್ ಒಂದು ಮೊಳಕ್ಕೆ ಹೆಂಗೆ ರೀ ಅದು ಹೌದೇನು ನಾವೂ ಮ ಒಂದು ಮದ್ವೀಗೆ ಮತ್ತೆ ವೀಳ್ಯಾಕ್ಕೆ ವೀಳ್ಯ ಅಂತ ಇರ್ತೆ ಎಂಗೆಜ್ಮೆಂಟ್ ಇರ್ತರೆ ಅದಕ್ಕೆ ಹೂವು ಬೇಕು ಸರ ಎರಡು ಸರ ಬೇಕು ರೀ ಬೆಳಿಗ್ಗೆ ಎರಡು ಸರ ಮತ್ತೆ ಸಾಯಂಕಾಲ ಎರಡು ಸರ ಬೇಕು ಮತ್ತೆ ಎಲ್ಲಿ ಅದು ಹೂವ ತಂದಿಕ್ಕೆ ನೋಡಿದ ಮತ್ತೆ ಯಾರು ಎಲ್ಲಿ ತಂದೀರಿ ಯಾ ಅಂಗ್ಡೆನ್ಗೆ ತಂದಿರಿ ಕೇಳ್ಬೇಕು ಆ ಥರ ನಮ್ಗೆ ಛಲೋ ರೀತಿ ಮಾಡ್ಕೊಡ್ಬೇಕು ರೀ ನೀವು ಬರಲೆ ನಿಮ್ಮ ಅಡ್ರಸ್ ಅಂಗಡಿ ಅಡ್ರಸ್ ಎಲ್ಲಿ ಸರ್ ನಿಮ್ದು ಹೌದೇನ್ ಸರ್ ಸರ್ ನಮಗೊಂದು ರೇಟ್ ಹಾಕಿ ಕೊಟ್ರೆ ಮತ್ತೆ ಎಲ್ಲರು ಇಲ್ಲೇ ಬರ್ತೀವಿ ಸರ್ ಮತ್ತೇ ಬೇರೆ ಬೇರೇ ಹ್ಞೂ ಆಯ್ತು ಸರ್ ಭಾಳ ಧನ್ಯವಾದಗಳು ಸರ್ ನಿಮಗೆ